ಅಡುಗೆ ಮಾಡುವಾಗ ನಾನು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಅಡುಗೆ ಮಾಡುವಾಗ ತ್ ಹೊರಗಿನಿಂದ ತಂದ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿಕೊಂಡು ಅದ್ನ ಅದು ನಂತರ ಅದನ್ನು ಸರಿಯಾಗಿ ಬಳ ತರಕಾರಿಯೊಳಗೆ ಹುಳ ಗಿಳಗಳು ಇವೆಯಾ ಎಂದು ಹೇಳಿ ನೋಡಿ ಪರಿಶೀಲಿಸಿ ಅಡುಗೆಗೆ ಹಾಕುತ್ತೇನೆ ಅಷ್ಟೇ ಅಲ್ಲದೆ ನಾನು ನನ್ನ ಎಲ್ಲ ಅಡುಗೆಗಳನ್ನು ಆದನಂತರ ನಾನು ಗ್ಯಾಸಿನ ನಾಬ್ಗಳನ್ನೆಲ್ಲ ಸರಿಯಾಗಿ ಆಫ್ ಮಾಡಿದೆಯೋ ಅಂತ ಹೇಳಿಕೊಂಡು ಮೊದಲು ನೋಡುತ್ತೇನೆ ಅಷ್ಟೇ ಅಲ್ಲದೆ ಗ್ಯಾಸಿನ ಕ್ ಸಿಲಿಂಡರನ್ನೂ ಸಹ ಕೆಳಗೆ ನಾನು ರೆಗ್ಯುಲೇಟರನ್ನು ಸಹ ಬಂದ್ ಮಾಡಿ ಇಡುತ್ತೇನೆ ಅಷ್ಟೇ ಅಲ್ಲದೆ ಗ್ಯಾಸಿನ ಕಟ್ಟೆಯನ್ನೆಲ್ಲ ನಾನು ನನ್ನ ಒಂದು ಸರ್ತಿ ನನ್ನ ಎಲ್ಲ ಅಡುಗೆಯ ಕಾರ್ಯಕ್ರಮಗಳೆಲ್ಲ ಆದನಂತರ ಗ್ಯಾಸಿನ ಕಟ್ಟೆಯನ್ನು ಚೆಂದ ಮಾಡಿಕೊಂಡು ಒರೆಸುತ್ತೇನೆ ಅದು ಹುಳ ಹುಪ್ಪಟೆಗಳನ್ನು ಎಲ್ಲ ಬರಬಾರದು ಅಂತ ಹೇಳಿಕೊಂಡು ಅಷ್ಟೇ ಅಲ್ಲದೇ ಅಡುಗೆ ಮಾಡಿದ ನಂತರ ಅಡುಗೆಯ ಪಾತ್ರೆಯನ್ನೆಲ್ಲ ಸರಿಯಾಗಿ ಮ ಮುಚ್ಚಳ ಹಾಕಿ ಸರಿ ಮುಚ್ಚಳ ಶುಭ್ರವಾಗಿ ಮುಚ್ಚಳವನ್ನು ಮುಚ್ಚುತ್ತೇನೆ ಅಷ್ಟೇ ಅಲ್ಲದೆ ಎಲ್ಲ ಮತ್ತು ಅಡುಗೆ ಮಾಡುವಾಗ ನಾನು ಕಿಟಕಿ ಬಾಗಿಲುಗಳನ್ನು ಫಸ್ಟು ತೆಗೆದುಕೊಂಡು ಅಡುಗೆಯನ್ನು ಮಾಡುತ್ತೇನೆ ಯಾಕಂದರೆ ಗ್ಯಾಸ್ ಗೀಸ್ ಏನಾದರೂ ಲೀಕ್ ಆಗಿದ್ದರೆ ಅದು ನಮಗೆ ತೊಂದರೆ ಆಗಬಾರದು ಅಂತ ಹೇಳಿಕೊಂಡು ಹೀಗೇ ಮತ್ತು ಹುಳ ಹುಪ್ಪಟೆಗಳು ಬರಬಾರದು ಅಂತ ಹೇಳಿ ಒಂದು ಎರಡು ಮೂರು ಸರ್ತಿ ಅಡುಗೆ ರೂಮನ್ನು ನಾನು ಸರಿಯಾಗಿ ಒರೆಸುತ್ತೇನೆ ಅಡುಗೆ ಕಟ್ಟೆಯನ್ನೂ ಸಹ ನಾನು ಎರಡು ಮೂರು ಸರ್ತಿ ಒಂದು ಕೆಲಸ ಆದ ತಕ್ಷಣ ಆ ಆ ಕೈಯಿಂದಲೇ ಅದನ್ನು ಒರೆಸಿಕೊಂಡು ತೆಗೆಯುತ್ತೇನೆ ಮತ್ತು ಪದಾರ್ಥಕ್ಕೆ ಉಪಯೋಗ್ಸುವ ಡಬ್ಬಗಳನ್ನು ಸಹ ಹಸಿ ಒಣ ಬಟ್ಟೆಯಿಂದ ಆ ಆ ಡಬ್ಬಿಯನ್ನು ಒರೆಸಿಕೊಂಡು ಅಲ್ಲಿ ಆ ಆ ಜಾಗದಲ್ಲಿ ಇಡುತ್ತೇನೆ ಪ್ರತ್ಯೊಂದಕ್ಕೂ ನಾನು ಮುನ್ನೆಚ್ಚರಿಕೆಯನ್ನು ಆದಷ್ಟು ಪಾಲಿಸುತ್ತೇನೆ